ಕ್ರೀಡೆಲಿ ಒಂದು ಟೀಮ್ ಗೆಲ್ಲುತ್ತೆ ಒಂದು ಟೀಮು ಸೋಲುತ್ತೆ ಇದನ್ನು ಇವಾಗ ಗೆದ್ದ ಟೀಮು ಹಿಗ್ಗಬಾರ್ದು ಸೋತ ಟೀಮು ಕುಗ್ಗಬಾರ್ದು ಏಕೆಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹಿರಿಯರು ಹೇಳಿದ್ದಾರೆ ಆದರೆ ಆದಷ್ಟೂ ನಾವು ಕ್ರೀಡೆಯಲ್ಲಿ ಆದಷ್ಟು ನಾವು ಮನೋರಂಜನೆಗಾಗಿ ಆಡಬೇಕು ಮತ್ತು ಒಂದು ಫ್ರೆಂಡ್ಲಿ ಆಗಿರಬೇಕು ಎರ್ಡು ಟೀಮು ಮಧ್ಯದಲ್ಲಿ ಯಾವ್ದೇ ರೀತಿ ಇರಿಸು ಮುರ್ಸುಗಳು ಇರಬಾರ್ದು ಹಾಗೆ ಆ ಟೀಮು ಕೂಡ ಇವಾಗ ಸೋತಿರೋ ಟೀಮು ತಲೆಕೆಡಿಸ್ಕೋಬಾರದು ಇವಾಗ ಟೀಮ್ ಅಂತನೇ ಅಲ್ಲ ಇಂಡಿವಿಜುವಲಾಗು ಅತ್ಲೆಟಿಕ್ಸ್ ಆಡ್ತಾರೆ ಇಲ್ಲ ಬ್ಯಾಟ್ಮಿಟನು ಈ ರೀತಿ ಆಡ್ತಾರೆ ಅಂತ ಪ್ಲೇಯರ್ಸ್ಗೂ ಕೂಡ ಹೇಳೀ ಏನು ನಾವು ಸಲಹೆ ಕೊಡ್ಬೋದೆಂದರೆ ಆದಷ್ಟು ಇವಾಗ ನೋಡಿ ಒಂದು ಟೀಮ್ ಒಬ್ಬರು ಗೆಲ್ತಾರೆ ಒಬ್ಬರು ಸೋಲ್ತಾರೆ ಆಗಲೇ ಅದೊಂದು ಕ್ರೀಡೆ ಅಂತ ಹೇಳೋಕಾಗೋದು ಇಬ್ಬರು ಗೆಲ್ಲೋಕೆ ಸಾಧ್ಯವಿಲ್ಲ ಆದಷ್ಟು ಯಾವ ರೀತಿ ಇರಬೇಕೆಂದರೆ ಸೋತವರು ಯಾವುದೇ ರೀತಿ ಮನಸ್ಸನ್ನ ಅವರು ಬೇಜಾರು ಮಾಡ್ಕೋಬಾರ್ದು ಆದಷ್ಟು ಇವಾಗ ಸೋತಾಗ ಅವ್ರಿಗೆ ಏನು ಯಾವ ಪಾಯಿಂಟ್ ಇಂದ ನಾವು ಸೋತಿದ್ದೀವಿ ನಾವು ಏನು ಯಾವ ವೀಕ್ನೆಸ್ ಇಂದ ಸೋತಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ಆದಷ್ಟು ಇಂಪ್ರೂವೈಸ್ ಮಾಡ್ಕೋಬೇಕು ಆವಾಗ ಆವಾಗ ಅವ್ರಿಗೆ ಒಂದು ಒಂದು ಛಲ ಬರುತ್ತೆ ಮತ್ತೆ ಇಂಪ್ರೂವ್ ಆಗ್ತಾರೆ ಅವರು ಇವಾಗ ನೋಡಿ ಇವಾಗ ಎಂತೆಂಥ ದೊಡ್ಡ ದೊಡ್ಡ ಕ್ರಿಕೆಟಿಗರು ಮತ್ತೆ ಎಂತೆಂಥ ದೊಡ್ಡ ಫುಟ್ಬಾಲ್ ಪ್ಲೇಯೆರ್ಸು ಇವರೆಲ್ಲ ತುಂಬನೇ ಅವ್ರು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ತುಂಬನೇ ಅವರು ನೋವನ್ನ ಅನುಭವಿಸಿದ್ದಾರೆ ತುಂಬನೇ ಸೋತಿದ್ದಾರೆ ಅದನ್ನು ಅವರು ಒಂದು ಛಲವಾಗಿ ತಗೊಂಡು ಅದನ್ನೇ ಒಂದು ಪಾಠವಾಗಿ ತಗೊಂಡು ಅವರು ಒಂದು ಇವಾಗ ದೊಡ್ಡ ಮಟ್ಟಕ್ಕೆ ತಲುಪಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡಿ ಸಚಿನ್ ತೆಂಡುಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಇವರೆಲ್ಲ ಸ್ಟಾರ್ಟಿಂಗಲ್ಲಿ ತುಂಬನೇ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಇವಾಗ ನೋಡಿ ಸಚಿನ್ ತೆಂಡುಲ್ಕರ್ ಫಶ್ಟು ಅವ್ರು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಬೇಕಾದ್ರೆ ಅವರು ಶ್ಟಾರ್ಟಿಂಗ್ ಒಂದೆರ್ಡು ಮೂರು ಮ್ಯಾಚ್ ಅವರು ಡಕ್ ಔಟ್ ಆಗಿದ್ದರು ಆವಾಗ ಅವರಿಗೆ ಅವ್ರು ಕುಗ್ಗಲಿಲ್ಲ ಅವರು ಅವ್ರು ಅದನ್ನೇ ಒಂದು ಮೋಟಿವೆ ಮೋಟಿವೇಷನ್ ಆಗಿ ತಗೊಂಡು ತುಂಬ ಇವಾಗ ಯಾವ ಬಾಲ್ಗೆ ನಾನು ಔಟ್ ಆದೆ ಈ ಬಾಲಿಗೆ ನಾನು ಹೆಂಗೆ ಆಡಬೇಕು ಅನ್ನೋದನ್ನ ತುಂಬನೇ ನೆಟ್ಟಲ್ಲಿ ಪ್ರ್ಯಾಕ್ಟಿಸ್ ಮಾಡಿ ಪ್ರ್ಯಾಕ್ಟಿಸ್ ಮಾಡಿ ಅವರು ನೆಕ್ಸ್ಟು ಅದೇ ಆ ರೀತಿ ಬಾಲ್ಗಳಿಗೆ ಅವರು ತುಂಬನೇ ಒಂದು ಬೌಂಡ್ರೀಸು ಸಿಕ್ಸ್ಗಳನ್ನ ಹೊಡೀತಾಯಿದ್ದರು ಈ ರೀತಿ ಅವರು ಅವರ ಛಲವನ್ನು ಬಿಡಲಿಲ್ಲ ಅವರು ಆದಷ್ಟು ನಾವು ಕೂಡ ಯುವಕರು ಕೂಡ ಈ ಇವಾಗಿನ ಜನ್ರೇಷನ್ ಯುವಕರು ಕೂಡ ನಾವು ಇದು ಇಂಥ ಒಬ್ಬ ಮಹಾನುಭಾವ ಕ್ರಿಕೆಟಿಗರನ್ನ ನೋಡಿ ನಾವು ಕಲೀಬೇಕು ಅದೇ ರೀತಿ ಮಹೇಂದ್ರ ಸಿಂಗ್ ಧೋನಿನು ಅಷ್ಟೆ ಇವರು ಕೂಡ ಅವ್ರ ಇಂಟರ್ನ್ಯಾಷನಲ್ ಡೆಬ್ಯು ಮ್ಯಾಚಲ್ಲಿ ಅವರು ತುಂಬ ರನ್ ಸ್ಕೊರ್ ಮಾಡೋಕೆ ಆಗಲಿಲ್ಲ ಕೇವಲ ಐದು ರನ್ನು ಹತ್ತು ರನ್ನು ಈ ರೀತಿ ಹೊಡ್ದು ಔಟ್ ಆಗ್ತಿದ್ದರು ಈ ರಿ ಅವರು ಕೂಡ ಅವ್ರು ಛಲವನ್ನು ಬಿಡಲಿಲ್ಲ ಅವರು ಕೂಡ ಒಂದು ತುಂಬನೇ ಪ್ರ್ಯಾಕ್ಟ್ರಿಸ್ ಮಾಡಿ ಇನ್ನು ನೆಕ್ಶ್ಟು ಇನ್ನೆಲ್ಲ ಮ್ಯಾಚ್ಗಳಲ್ಲಿ ತುಂಬನೇ ಒಂದು ಅದ್ಭುತವಾಗಿ ಇವ್ರು ಆಡ್ತಿದ್ದರು ಒನ್ ಎಯ್ಟಿ ಸೆವೆನು ಈ ರೀತಿ ರನ್ಗಳನ್ನೆಲ್ಲ ಹೊಡೆದಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅದು ಫಿಫ್ಟಿ ಫಿಫ್ಟಿ ಓವರ್ ಮ್ಯಾಚ್ಗಳಲ್ಲಿ ಈ ರೀತಿ ಪ್ರತಿಯೊಬ್ಬ ಈ ಒಂದು ಕ್ರೀಡೆ ಆಟಗಾರರೂ ನಾವು ಒಂದು ಪಾಠವಾಗಿ ತೆಗೆದುಕೊಂಡು ಕಲಿಬೇಕು ಅಂತಲೇ ಹೇಳ್ಬೋದು ಆವಾಗಲೇ ನಾವು ಹೆಚ್ಚಿನದಾಗಿ ಸಾಧಿಸಲು ಮತ್ತು ಸಾಧನೆ ಮಾಡೋದಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದೇ ರೀತಿ ಅತ್ಲೆಟಿಕ್ಸಲ್ಲೂ ಕೂಡ ಇವಾಗ ನೀವು ನೋಡಿ ನೀವು ನಿಮಗಿಂತ ಇನ್ನೊಬ್ಬರು ಚೆನ್ನಾಗಿ ಜಾಸ್ತಿ ಓಡ್ತಿದ್ದಾರೆ ಅಂದರೆ ನೀವು ಅದನ್ನು ಹೊಟ್ಟೆ ಉರಿ ಪಡ್ಕೋಬಾರದು ಇಲ್ಲ ನೀವು ಸೋತ್ವಿ ಅಂತ ನೀವು ಕುಗ್ಗಬಾರ್ದು ಆದಷ್ಟು ನೀವು ಇವಾಗ ಬೇರೆ ಅವ್ರದ್ದು ಅವ್ರದ್ದೆಷ್ಟು ರೆಕಾರ್ಡ್ ಇದೆ ಅನ್ನೋದನ್ನ ನೀವು ನೋಟ್ ಮಾಡ್ಕೊಂಡು ನೀವು ದಿನನಿತ್ಯ ಬೆಳಗ್ಗೆ ಎದ್ದು ಪ್ರ್ಯಾಕ್ಟೀಸ್ ಮಾಡಿದಾಗ ನೀವು ಆ ರೆಕಾರ್ಡ್ನ ಬೀಟ್ ಮಾಡೋದು ನಿಮ್ಮ ಕೈಯ್ಯಲ್ಲಿ ತುಂಬನೇ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಇದೆ ರೀತಿ ತುಂಬನೇ ಸಾಧಕರು ಸಾಧಿಸ್ತಿರೋದು ಅವರು ಬೇರೆ ಅವ್ರನ್ನ ಬೇರೆ ಅವ್ರನ್ನ ನೋಡಿ ತುಂಬನೇ ಕಲ್ತು ಅವರಲ್ಲಿ ಯಾವ ಅಂಶ ಕಡಿಮೆ ಆಗಿದೆ ಅದನ್ನು ತುಂಬ ದಿವ್ಸ ಇಂಪ್ರೊವೈಸ್ ಮಾಡ್ಕೊಂಡು ಅವರು ಸಾಧನೆ ಮಾಡೋದು ಒಂದು ಗುರಿ ತಲುಪಲು ಅವರಿಗೆ ಎಲ್ಪ್ ಆಗಿದೆ ಅಂತಲೇ ಹೇಳಬೋದು